ಹಲೋ ಸರ್ ರಾಜ್ಕುಮಾರ್ ಸರ ಸರ್ ಪ್ರಮೋದ್ ಅಂತಾ ತಾರಕ್ ಅವ್ರ್ ಪೇರೆಂಟ್ ಮಾತಾಡ್ತ ಇರೋದು ಸರ್ ಏನಿಲ್ಲ ಈಗ ಈ ವೀಕೆಂಡು ಮಗುನ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕ್ ಸರ್ ಒನ್ ತ್ರೀ ಫೋರ್ ಡೇಸೂ ಲೀವ್ ಬೇಕಾಗಿತ್ತು ಮಗುಗೆ

ಸರ್ ಏನ್ ಮಾಡೋದ್ ಸರ್ ನೀವೇನೋ ಎಕ್ಸಾಮ್ ಇದೆ ಅಂತಿರ ಬಟ್ ಮಗುಗೆ ಯಾವ್ದೊ ಒಂದು ಆರ್ಕೆ ಇತ್ತು ಯಾವ್ದೊ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ ದರ್ಶ್ನಕ್ಕೆಲ್ಲ ಹಾಂ ಸೇವೆ ಎಲ್ಲ ಇತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲೆ ಅಂಗಾಗಿ ಈ ವೀಕೆಂಡೇ ಇದೆ ಸರ್ ನಮಿಗೆ ರಜಾ ಬೇಕೇ ಬೇಕಿತ್ತು ಏನೋ ನೋಡಿ ಸರ್ ನೀವ್ ಮನ್ಸ್ ಮಾಡದ್ರೆ ಆಗ್ತದೆ ಮಕ್ಕಳ್ಗೇ

ಸರ್ ಅದ್ ಆಗಲ್ಲ ಅಂತನೇ ನಿಮ್ಮನ್ ರಿಕ್ವೆಸ್ಟ್ ಮಾಡ್ತ ಇರೋದ್ ಸರ್ ಏನೊ ನೀವೂ ಇದ್ ಮಾಡ್ಲೆ ಬೇಕಾರೆ ಎಡ್ ಮಾಸ್ಟ್ರ್ ಅತ್ರ ಮಾತಾಡು ಅಂದ್ರೆ ಮಾತಾಡ್ತಿನ್ ಇಲ್ಲ ನೀವೆ ಮಾತಾಡಿದ್ರು ಆಯ್ತು ಹೆಡ್ ಮಾಸ್ಟ್ರ್ ಅತ್ರನೋ ಪ್ರಿನ್ಸ್ಪಾಲ್ ಸರ್ ಅತ್ರನೋ ಮಾತಾಡಿ ಇಲ್ಲ ಸರ್ ಏಳಿದ್ನಲ್ಲ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶ್ನಕ್ಕೆ ಅದೂ ಸೇವೆಗ್ ಎಲ್ಲ ಬುಕ್ ಮಾಡಿದ್ದಿವಿ ಟಿಕೆಟ್ ಬುಕ್ಕಿಂಗ್ ಆಗಿದೆ ರೂಮ್ ಬುಕ್ಕಿಂಗ್ ಆಗಿದೆ ಓಗ್ ಬರೊ ಜರ್ನಿ ಬಸ್ಸೆಲ ಬುಕ್ಕಿಂಗ್ ಆಗಿದೇ ಈಗ ಕ್ಯಾನ್ಸಲ್ ಮಾಡಕ್ಕು ಆಗದಿಲ್ಲ ಅದು

ಹೌದ ಸರ್ ನಿಮ್ದೇನೂ ಆಬ್ಜೆಕ್ಷನ್ ಇಲ್ಲ ಅಲ ಸರ್ ಪ್ರಿನ್ಸ್ಪಲ್ ಸರ್ ಅತ್ರ ಮಾತಾಡಂಗ್ ಇದ್ರೆ

ಹಾಂ ಸರಿ

ಸರಿ ಸರ್ ಆಯ್ತು ನಾನೂ ಪ್ರಿನ್ಸಿಪಾಲ್ ಹತ್ರ ಮಾತಾಡೀ ನಿಮ್ಮನ ಬಂದ್ ಮೀಟ್ ಮಾಡ್ತಿನ್ ಸರ್ ಓಕೆ ಸರ್ ಹಾಂ ಅದೆ ಸರ್ ನಾ ನಾಳೆ ಬಂದ್ ಮಾತಾಡ್ತಿನ್ ಪ್ರಿನ್ಸಿಪಾಲ್ ಹತ್ರ ಅದು ನೋಡ್ಕೊಂಡು ಡಿಸೈಡ್ ಮಾಡ್ತಿನಿ ಸರ್ ಹಾಂ ಸರ್ ಹಾಂ ಸರ್ ಆಯ್ತು ಹಾಂ ಸರ್ ಆಯ್ತ್ ಸರ್ ಆಯ್ತ್ ಸರ್ ನಾ ನೋಡ್ತಿನ್ ಸರ್ ನಾನು ಹ್ಞೂ ಓಕೆ ಸರ್ ಓಕೆ ಓಕೆ ಸರ್ ಓಕೆ ತ್ಯಾಂಕ್ ಯು ಹ್ಞೂ